ಹಾಂ ಹೇಳ್ರಿ ಯಾರು ಹಾಂ ರೀ ಯಾವ ಸೈಟ್ ಮೇನ್ ಮುಗಿತು ರೀ

ಹೌದಲ್ಲ ಮುಗಿತು ರೀ ಹಾಂ ಹಾಂ ಇನ್ನ ಬ್ಯಾರೇ ಹೇಳ್ರಿ ಹೇಳ್ರಿ ಏ ಇಲ್ರಿ ಸಮಾನು ಸೇಫ್ಟಿ ಮಾಡ್ಬೇಕು ಅಲ್ರಿ ಮತ್ತು ಅವ್ನ ಗಾಡಿ ಒಂದು ಕಂಪ್ನಿದು ಇತ್ತು ಅದು ಬ್ಯಾರೆ ಕೆಲ್ಸ್ದ ಮೇಲೆ ಹೋಗಿತು ರೀ ಈಗ ಅದಾ ಗಾಡಿ ಏನು ಬಾಡಿಗೆ ಬೇರೆದ ಮಾಡೂನ ರೀ ಮಾಡ್ದರ ನೀವು

ಹಾಂ ನಮ್ಮ ಗಾಡಿ ಬಂದ ಕೂಡಲೆ ಫೋನ್ ಮಾಡ್ತೀನಿ ತಗೋರಿ ನಿಮ್ಗೆ